ಸರ್ ನಮಸ್ತೆ ಸರ್ ನನ್ನ ಹೆಸ್ರು ಮನೋಸ್ ಅಂತ ಸರ್ ಸರ್ ನೀವು ಜಯದೇವ ಹಾಸ್ಪಿಟಲ್ಲಲ್ಲ ಸರ್ ಗುಲ್ಬರ್ಗದಲ್ ಸರ್ ನಮ್ಮ ಹಿಂದ ಬ್ಯಾಕ್ ಬೋನ್ದು ಸ್ವಲ್ಪ ಪೇನ್ ಆಗಿತ್ತು ಸರ್ ಅದ್ರ ಬಗ್ಗೆ ಸ್ವಲ್ಪ್ ಮಾಹಿತಿ ಬೇಕಾಗಿತ್ತು ಸರ್ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದೆ ಈಗ ಒಂದು ಫಸ್ಟಿಗಿ ಒನ್ ಸ್ವಲ್ಪ್ ಒಂದು ಈಗ ಒಂದು ತ್ರೀ ಮಂತ್ ಆಯ್ತು ಸರ್ ಫಸ್ಟ್ ಒಂದು ಟು ಮಂತ್ಸ್ ಇದೇನು ಕ್ಯಾಶ್ವಲಿ ಆದಂತೆ ಬಿಟ್ಟಿದೆ ಸರ್ ಈಗ ಜಾಸ್ತಿ ನೋವಾಗ್ಲತ್ತದ ಸರ್ ಅದ್ಕೆ ಟ್ರೀಟ್ಮೆಂಟೇನು ಇದರ್ದೆಲ್ಲಾ ಖರ್ಚು ಎಷ್ಟು ಯಾವಾಗ ನೀವು ಫ್ರೀ ಇರ್ತೀರಂತ ಕೇಳಿಲಿಕ್ ಕಾಲ್ ಮಾಡಿದ್ದೆ ಸರ್ ಎಲ್ಲು ಬಿದ್ದಿಲ್ಲ ಸರ್ ಅಂದರೆ ಸಣ್ಣವನು ಇರುವಾಗ್ ಬಿದ್ದಿದ್ದೆ ಸರ್ ಈಗ ಈಗ ಪ್ರಸಂಟ್ ಏನೂ ಬಿದ್ದಿದ್ದಿಲ್ಲ ಸರ್ ಅಂದರೆ ಹಿಂಗೆ ಸಣ್ಣ ಹಾಸ್ಪಿಟಲಾಗ್ ತೋರ್ಸಿನಿ ಸರ್ ಕಡಿಮೆ ಆಗ್ತದಂತ ಮಾಡಿದೆ ಸರ್ ಈಗ ಜಾಸ್ತಿ ಆಗ್ಲತದಲ್ಲ ಅದ್ಕೆ ನಮ್ಮಮನೆ ಬಾಜು ಪರ್ಚಯ ಇದ್ದೋರು ನಿಮ್ಮ ಅಡ್ರಸ್ ಕೊಟ್ಟರು ಸರ್ ಅದ್ಕೆ ಕಾಲ್ ಮಾಡಿದೆ ನಾಳೆ ಎಷ್ಟೋತ್ತಿಗ್ ಸರ್ ಸರ್ ಈಗ ಸಹ ನಾಳೆ ನಾವು ಸ್ವಲ್ಪ್ ಫ್ರೀ ಇಲ್ಲ ಸರ್ ಹೈದ್ರಬಾದಿಗ್ ಹೋಗೋದ ಸರ್ ಜಾಬ್ಲಿಂತ ಕೆಲಸ ಬಂದಿತ್ತು ಸರ್ ನೆಕ್ಸ್ಟ್ ವೀಕ್ ಸ್ಯಾಟರ್ಡೆ ಬಂದ್ರೆ ನಡಿಯುತ್ತಾ ಸರ್ ಸರ್ ಟೋಕನ್ ಕಾಲ್ ಮಾಡಿದ್ರೆ ಬರ್ದು ಇಡ್ತಾರ ಸರ್ ಇಲ್ಲ ನಾವೇ ಬಂದು ರೆಜಿಸ್ಟರ್ ಮಾಡ್ಬೇಕ ಅಂದರೆ ಇಲ್ಲಿ ಸಿ ಓ ಇದೀನಿ ಸರ್ ಹ್ಞೂ ಸರ್ ಸರಿ ಸರ್ ಅಂದರೆ ಒಂದ್ವೇಳೆ ಏನಾರ ಆಗಿತ್ತು ಅಂದರೆ ಸರ್ ಅದಕ್ಕೆ ಮೆಜ ಮುಂದಿನ್ ಮೆಜರ್ ಏನು ತಗೊತೀರಿ ಸರ್ ನೀವು ಸರ್ ಎರಡು ಮೂರು ಲಕ್ಷ ಅಂದರೆ ಭಾಳ್ ಆಯ್ತು ಸರ್ ಹೌದಾ ಸರ್ ಹಿಂಗ್ ರೆಸ್ಟಿಂದರ ಬೇಕಾದ್ದೇನು ಆಪ್ರೇಷನ್ ಆಗೋದು ಸರ್ ಆಗ್ತದ ಅಷ್ಟು ರೆಸ್ಟ್ ಬೇಕಾಗಿತ್ತ ಸರ್ ನಮ್ಮ ಜಾಬ್ ಮತ್ತು ಬಿಟ್ಬಿಡ್ಬೇಕಾಗತ್ ಸರ್ ಇಡೀ ನಮ್ಮ ಫ್ಯಾಮ್ಲಿ ನಿಮ್ಮ ಅದೇ ಅದ್ರ ಮೇಲೆ ನಡೀಲತದ ಸರ್ ಅದೇ ಜಾಬ್ ಮೇಲೆ ಸಿಕ್ಸ್ ಮಂತ್ ಅಂದರೆ ಭಾಳ್ ಡಿಲೇ ಆಗ್ತದ್ ಸರ್ ಹಾಂ ಸರ್ ಸರಿ ತೊಗೋರಿ ಸರ್ ನಾನು ನಿಮ್ದು ಖುದ್ದಾಗ್ ಅಲ್ಲೇ ಹಾಸ್ಪಿಟ್ಲಿಗೆ ಬಂದೇ ಅಪಾಯ್ಟ್ಮೆಂಟ್ ತೊಗೊಂಡು ಎಲ್ಲ ಮಾತಾಡಿ ಕ್ಲಾರಿಫಿಕೇಷನ್ ತಗೊತೀನಿ ಸರ್ ಹ್ಞೂ ತ್ಯಾಂಕ್ ಯು ಸೊ ಮಚ್ ಸರ್